ನಮ್ಮ ಪ್ರದೇಶದ ವಿದ್ಯಾರ್ಥಿಗಳು ಹಲವು ಪದವಿ ಕಾರ್ಯಕ್ರಮಗಳನ್ನು ಅನುಸರಿಸುತ್ತಾರೆ ನಿಮ್ಗೆ ಹೇಳಬೇಕೆಂದ್ರೆ ಕೆಲವು ಪ್ರಧಾನ ಪದವಿ ಕಾರ್ಯಕ್ರಮಗಳು ಮತ್ತು ಕೋರ್ಸ್ಗಳು ನಮ್ಮ ಪ್ರದೇಶದ ವಿದ್ಯಾರ್ಥಿಗಳ ಬೇಡಿಕೆಗಳು ಮತ್ತು ವೆಬ್ಸೈಟ್ ಅವಶ್ಯಕತೆಗಳನ್ನು ಪೂರೈಸಲು ಡಿಸೈನ್ ಮಾಡಲು ಇವರಿಗೆ ಅವಕಾಶವನ್ನು ನೀಡಲಾಗುತ್ತದೆ ಅನೇಕ ವಿದ್ಯಾರ್ಥಿಗಳು ವಿಜ್ಞಾನ ತಂತ್ರಜ್ಞಾನ ಎಂಜಿನಿಯರಿಂಗ್ ಗಣಿತ ಮತ್ತು ಅನೇಕ ಇತರ ವೈವಿದ್ಯಮಯವಾದ ವಿಜ್ಞಾನಗಳನ್ನು ಅಧ್ಯಯನದ ಕೇಂದ್ರವನ್ನಾಗಿ ಆರಂಭಿಸುತ್ತಾರೆ ಈ ವಿದ್ಯಾರ್ಥಿಗಳು ಕಾಲೇಜುಗಳ ಪಾಠಶಾಲೆಗಳು ಪಾ ಮತ್ತು ಅನೇಕ ಉಚ್ಚ ಶಿಕ್ಷಣ ಸಂಸ್ಥೆಗಳಲ್ಲಿ ವಿದ್ಯಾನುಕರಣೆಯ ಅವಸರದಲ್ಲಿ ಅಧ್ಯಯನ ಮಾಡುತ್ತಾರೆ ಇವರು ಮುಂದೆ ವಿಜ್ಞಾನ ಸಂತೋಷ ಸಂಶೋಧಕರಾಗಬೌದು ಅಥವಾ ಅನೇಕ ತಂತ್ರಜ್ಞಾನರಾಗಬೌದು ಅಥವಾ ನೂತನ ತಂತ್ರಜ್ಞಾನ ಮತ್ತು ಎಂಜಿನಿಯರಿಂಗ್ ವಿಭಾಗದ ಉದ್ಯೋಗಸ್ಥರಾಗಿರುತ್ತಾರೆ ರಾಗಿಯೂ ಹೊರಹೊಮ್ಮಬೌದು